ಮೇಡಮ್ ದಿಲ್ಲಿ ಮೇಡಮ್ ಅವರಾ ಮೇಡಮ್ ನಿಮ್ಮಲ್ಲಿ ಮಾರ್ಕೆಟ್ ಇದೆ ಮೈಸೂರು ಮಾರ್ಕೆಟ್ಲ್ಲಿ ಅಂಗಡಿ ಇದೆಯ ನಿಮ್ದು ಹೌದೇ ಮೇಡಮ್ ಮೇಡಮ್ ನಮಗೆ ನಾಳೆ ಒಂದು ಫಂಕ್ಷನ್ ಇದೆ ಮೇಡಮ್ ದೇವರದು ಆ ನಮಗೆ ಒಂದಷ್ಟು ಹೂ ಬೇಕಾಯಿತು ಮೇಡಮ್ ನಮಗೆ ಮೇಡಮ್ ನೀವು ಯಾವ ಯಾವ ಥರ ಹೂಗಳು ಮಾರ್ತೀರಿ ಮೇಡಮ್

ಹೌದೇ ಮೇಡಮ್ ಮೇಡಮ್ ನಮಗೆ ನಾಳೆ ಒಂದು ಎಂಟು ಗಂಟೆ ಒಳ್ಗಡೆ ಮಲ್ಲಿಗೆ ಒಂದು ನೂರು ಕೆ ಜಿ ಗುಲಾಬಿ ಒಂದು ಐವತ್ತು ಕೆ ಜಿ ಸೇವಂತ್ಗೆ ಒಂದು ನೂರು ಕೆ ಜಿ ಮತ್ತೆ ಡೆಕೊರೋಸನ್ದು ಮೇಡಮ್ ಹೂಗಳು ಮೇಡಮ್ ಅದುಬೇಕು ಸ್ವಲ್ಪ ಫಂಕ್ಷನ್ ಜೋರಾಗಿರುತ್ತೆ ಸ್ವಲ್ಪ ಹೂಗಳು ಅಟ್ರಾಕ್ಟಿವಾಗಿರಬೇಕು ಏಕೆಂದ್ರೆ ನೀವು ಮಾಡೋಂಥ ಡೆಕೊರೋಸನ್ನೇ ಅದು ಅಟ್ರಾಕ್ಟು ಇಲ್ಲಿಗೆ ಪೂಜೆಗೆ ಅಲ್ಲಿಂದ ಸ್ವಲ್ಪ ಹೂಗಳನ್ನ ನೀವು ಸ್ವಲ್ಪ ಚೆನ್ನಾಗಿರೋವನ್ನು ಕಳಿಸ್ಕೊಡ್ಬೇಕು ಅಂತ ಹೇಳ್ತೀನಿ ಮೇಡಮ್ ಮೇಡಮ್ ಕೆ ಜಿ ಲೆಕ್ಕದಲ್ಲೇ ಕೊಡಿ ನಮಗೆ ಹೌದು ಮೇಡಮ್ ಕೆ ಜಿ ಲೆಕ್ಕದಲ್ಲಿ ಕೊಡ್ಬೇಕು ಸ್ವಲ್ಪ ಕಟ್ಟಿ ಮೇಡಮ್ ಅದು ಸ್ವಲ್ಪ ಬೇಕು ಹಾ ಮಾಲೆ ಥರ ಮಾಡ್ಕೊಡಿ ಮೇಡಮ್ ಸ್ವಲ್ಪ ಮಾಲೆ ಥರ ಮಾಡ್ಕೊಡಿ ದೇವ್ರಿಗೆ ಮುಡಿಸ್ಬೇಕು ಅದರಿಂದ ಸ್ವಲ್ಪ ಮಾಲೆ ಥರ ಮಾಡ್ಕೊಡಿ ಮೇಡಮ್ ಇನ್ನೊಂದು ನಮಗೆ ರೈಟೂ ನೀವು ಹೆಂಗೆ ಹಾಕ್ತೀರಿ ಮೇಡಮ್ ಮೇಡಮ್ ನಮ್ಗೆ ಆಕ್ಚುಲಿ ಹ್ಞೂ ಮೇಡಮ್ ಹಾಂ ಮೇಡಮ್ ನಮಗೆ ಮೇಡಮ್ ಸ್ವಲ್ಪ ಇದು ಐತೆ ಮೇಡಮ್ ನಾವು ನಾಳೆ ಪೇ ಮಾಡೋಕ್ಕಾಗಲ್ಲ ನಾಡಿದ್ದು ಪೇ ಮಾಡ್ತೀವಿ ಈ ಹೂವಿನ ರೇಟ್ ಏನಿರುತ್ತೆ ಅದೆ ರೇಟ್ ನಮ್ಗೆ ಕಮ್ಮಿ ಮಾಡ್ಕೊಡಿ ಆಡ್ವಾನ್ಸು ಓಕೆ ಮೇಡಮ್ ಆಡ್ವಾನ್ಸು ಸ್ವಲ್ಪ ಕೊಟ್ಟಿರ್ತೀನಿ ಸ್ವಲ್ಪ ಹೂಗಳನ್ನ ನಮಗೆ ಬೇಗ ಕಳಿಸ್ಕೊಡಿ ಮೇಡಮ್ ಪೂಜೆ ಸ್ವಲ್ಪ ಬೇಗ ಆಗುತ್ತೆ ಒಂದು ಒಂಬತ್ತು ಒಂಬತ್ತೂವರೆಗೆಲ್ಲ ಸ್ವಲ್ಪ ಬೇಗ ಕಳಿಸ್ಕೊಡಿ ಮೇಡಮ್ ವೊಕೆ ಮೇಡಮ್ ತ್ಯಾಂಕ್ ಯು ಮೇಡಮ್ ವೊಕೆ ಮೇಡಮ್ ಓಕೆ